ನಮ್ಮ ಪ್ರದೇಶದಾ ಸುತ್ತಮುತ್ತ ಎಲ್ಲ ಶಾಲೆಗಳಲ್ಲಿ ನೋಡಿದಾಗ ಇತಿಹಾಸ ಕಲಿಸ್ತಾ ಇದ್ದಾರೆ ಹೇಗೆ ಇತಿಹಾಸ ಕಲಿಸ್ತಾ ಇದ್ದಾರೆ ಅಂತಂದರೆ ಈಗಿನ ಕಾಲ್ದಲ್ಲೆಲ್ಲಾ ಇವಾಗೆಲ್ಲ ಆನ್ಲೈನ್ ಬಂದ್ಬಿಟ್ಟಿದೆಯಲ್ಲ ಆನ್ಲೈನ್ ಮೂಲಕ ಇತಿಹಾಸಕ್ ಕಲಿಸೋದು ಪಾಠ ಮಾಡೋದು ಇವಾಗೆಲ್ಲ ಬರೀ ಆನ್ಲೈನ್ ಯಾವ್ದು ನೋಡಿದರೂ ಆನ್ಲೈನ್ ಆನ್ಲೈನ್ ಒಂದು ಪ್ರಕಾರ ನೋಡಿದರೆ ನಮ್ಮ ಆಗಿನ ಕಾಲದ್ದೇ ಎಷ್ಟೋ ಉತ್ತಮವಾಗಿತ್ತು ಹೇಗೆ ಅಂತಂದರೆ ಅವಾಗಿನ ಕಾಲ್ದಲ್ಲಿ ನಾವೆಲ್ಲಾ ಸಮಯಕ್ಕೆ ತಕ್ನಾಗಿ ಹೋಗ್ತಿದ್ವಿ ಶಾಲೆಗಳಿಗೆ ಒಂಬತ್ತು ಗಂಟೆ ಒಂಬತ್ತುವರೆಗೆಲ್ಲ ಶಾಲೆಗಿರಬೇಕಿತ್ತು ಆವಾಗೆಲ್ಲಾ ತರಬೇತಿಗಳೆಲ್ಲ ಸ್ಟಾರ್ಟಾಗು ಶುರು ಮಾಡ್ತಿದ್ದರು ಶುರು ಮಾಡಿದಾಗೆಲ್ಲ ನಮಗೆ ಇತಿಹಾಸದ್ದೆಲ್ಲಾ ಬಗ್ಗೆ ಹೇಳ್ತಿದ್ರು ರಾಜರ ಬಗ್ಗೆಗಳು ಮತ್ತೆ ನಾಗರಿಕತೆ ಸಮಾಜ ಹೇಗೆ ಬಂತು ಆ ರಾಜರೂ ಆಡಳಿತವನ್ನು ಹೇಗೆ ಮಾಡಿದರು ಎಷ್ಟು ಇಸವಿಯಿಂದ ಎಷ್ಟನೇ ಇಸವಿ ತನಕ ಮಾಡಿದರು ಮತ್ತು ಯಾವುದು ಕ್ರಿಸ್ತಶಕದಲ್ಲಿ ಬಂದ್ರು ಅವರೆಲ್ಲ ಯಾವಾಗ್ ಹೋದ್ರು ಯಾವಾಗ್ ಸತ್ತರು ಎಲ್ಲ ಹೇಳ್ಕೊಡ್ತಿದ್ರು ಇವಾಗೂ ಸಹ ಹೇಳ್ಕೊಡ್ತಾರೆ ಹೋಳ್ಕೊಡಲ್ಲ ಅಂತ ನಾನು ಹೇಳೋಲ್ಲ ಹೇಳ್ಕೊಟ್ಟರೂ ಸಹ ಇವಾಗೆಲ್ಲ ಆನ್ಲೈನ್ ಆಗ್ಬಿಟ್ಟಿದೆಯಲ್ಲ ಆನ್ಲೈನಾಗ ಹೇಳಿದ್ರು ಸಹ ಅವ್ರ ಅವ್ರು ಹೇಳೋದು ಈ ಮಕ್ಕಳಿಗೆ ಯಾವಾಗೋ ಒಂದು ಫೈವ್ ಐದು ನಿಮಿಷ ಹಾಗ್ ಬಿಟ್ಟು ಕೇಳಿಸೋದು ಇವರೂ ಮಕ್ಳು ಏನಾದರೂ ಸರ್ ನಮಗಿದು ಗೊತ್ತಿಲ್ಲ ಅಂತ ಇವ್ರ ಪ್ರಶ್ನೆಗೆ ಹಾಕ್ದಾಗ ಅವಾಗ ಅವರಿಗೂ ಒಂದು ಐದು ನಿಮಿಷ ಬಿಟ್ಟು ಕೇಳಿಸೋದು ಹೀಗಾಗಿ ವಿಭಿನ್ನವಾಗ್ಬಿಟ್ಟಿದೆ ಇವಾಗೆಲ್ಲ ಅದಕ್ಕಾಗಿ ಅವಾಗಿಂದಕ್ಕೆ ಇವಾಗಿಂದಕ್ಕೆ ಹೋಲಿಕೆ ಮಾಡಿದಾಗ ಅವಾಗಿಂದೇ ತುಂಬ ಚೆನ್ನಾಗಿತ್ತು ಇವಾಗಿಂದು ಒಂದು ಸ್ವಲ್ಪನಾದರೂ ಬದಲಾವಣೆ ಮಾಡಬೇಕು ಅಂತಂದರೆ ನಾವು ಅವಾಗಿನ ಅವಾಗೆಲ್ಲ ಇವು ಹಲಗೆ ಮೇಲೆಲ್ಲಾ ಕಪ್ಪು ಹಲ್ಗೆ ಮೇಲೆಲ್ಲ ಬರೆದ್ಬಿಟ್ಟು ಎಲ್ಲ ನಮಗೆಲ್ಲ ನೀಟ್ ನೀಟಾಗಿ ಹೇಳ್ಕೊಡ್ತಿದ್ರು ಇವಾಗೂ ಸಹ ಅದೇ ರೀತಿ ಒಂದು ನಾವು ಇದು ತರಬೇಕು ಅಂತೇಳಿ ನಾನೊಂದು ಇದಕ್ಕೆ ಮಾಡಬೇಕು ಅಂತ ಇದ್ನ ಕೇಳ್ಕೋಬೇಕಂತ ಇದ್ದೆ ಇವಾಗೆಲ್ಲ ಆನ್ಲೈನ್ ಎಲ್ಲ ತೆಗೀಬೇಕು ಅಂತ ಒಟ್ಟು ಒಬ್ಬರಾಗ್ಲಿ ಆನ್ಲೈನ್ ಎಲ್ಲ ತೆಗೆದ್ಬಿಟ್ರೆ ಒಬ್ಬ ಶಾಲೆಯಲ್ಲಾಗ್ಲಿ ಇನ್ನೂ ಒಬ್ಬರು ನೋಡಿಕೊಂಡಾಗ್ಲಿ ಅದನ್ನಾದರೂ ಕಲೀತಾರಲ್ಲ ಈ ಶಾಲೆಯಲ್ ಆನ್ಲೈನ್ ಇಲ್ಲ ಕಪ್ಪು ಹಲ್ಗೆ ಮೇಲೆಲ್ಲ ಬರೆದು ಸಮಯಕ್ಕೆ ತಕ್ಕನಾಗೆಲ್ಲ ಪಾಠ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆನ್ಲೈನಾಗು ಸಹ ಮಾಡ್ಬೋದು ಮಾಡಿದ್ರೆ ನಾವೇನೋ ಹೇಳೊದೊಂದು ಮಕ್ಕಳು ಕೇಳೊದೊಂದು ಮಕ್ಳು ಹೇಳೋದ್ ಏನೋ ಒಂದು ನಾವು ಹೇಳೋದೊಂದು ಹೀಗಾಗ್ ಎಲ್ಲ ಇದು ಆಗುತ್ತಲ್ಲ ಅನ್ಕೊಂಡು ನಾವು ಒಂಚೂರು ಬದಲಾವಣೆ ಮಾಡಿದರೆ ಎಲ್ಲಾರೂ ಬದಲಾವಣೆ ಆಗ್ತಾರಂತ ನನ್ನ ಅನಿಸಿಕೆ ಅವಾಗಿಂದಕ್ಕು ಇವಾಗಿಂದಕ್ಕು ಸಹಾ ತುಂಬ ವಿಭಿನ್ನವಾಗಿದೆ ಆದ ಕಾರಣ ಅದಕ್ಕೇ ಅವಾಗಿಂದೇ ಸ್ವಲ್ಪ ಮುಂದಕ್ಕೆ ಇನ್ನೂ ಅವಾಗಿನ ಕಾಲದ್ದೆ ಎಲ್ಲ ಇನ್ನೂ ಸ್ವಲ್ಪ ಮುಂದುವರ್ಸೋಣ ಈಗಿಂದೆಲ್ಲಾ ಸ್ವಲ್ಪ ಬಿಟ್ಟಾಕೋಣ ನಮ್ಮದು ನಾವೆಲ್ಲಾ ಚೆನ್ನಾಗಿರ್ಬೇಕು ಚೆನ್ನಾಗ್ ಓದಿ ಒಳ್ಳೊಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದರೆ ಅವಾಗಿಂದೆಲ್ಲ ಸ್ವಲ್ಪ ನಾವು ತಿಳ್ಕೊಂಡರೆ ಇವಾಗೂ ಚೆನ್ನಾಗಿರ್ತೀವಿ ಇವಾಗಿನ ನೋಡ್ಕೊಂಡ್ರೆ ಎಲ್ಲ ಇತಿಹಾಸ ಎಲ್ಲ ಇದು ಆಗೋಗ್ಬಿಟ್ಟಿದೆ ಹದಗೆಟ್ಟೋಗ್ಬಿಟ್ಟಿದೆ ಅಂತ ನನಗನ್ನಿಸ್ತಾ ಇದೆ